ಹಲೋ ಹಲೋ ತರಕಾರಿ ಎಷ್ಟು ರೀ ಇವು ನಿಮ್ಮ ಹತ್ತಿರ ಅದು ಇರೋಂಥ ತರಕಾರಿಗಳು ಎಷ್ಟು ರೇಟ್ ಎಷ್ಟು ಯಾವ್ದು ಯಾವ್ದು ಎಷ್ಟೆಷ್ಟು ರೇಟು ಹಾಂ ಆಯ್ತು ರೀ ಮೇಡಮ್ಮೋರೆ ಈಗ ತರಕಾರಿ ಟಮೊಟೇ ಎಷ್ಟು ಕೆ ಜಿ ಆಂ ನಲ್ವತ್ತು ರೂಪಾಯಿ ಯಾಕೆ ರೀ ಮೇಡಮ್ಮೋರೆ ಆ ಕಡೆಯೆಲ್ಲ ತರ್ಟಿ ರುಪೀಸಿಗೆ ಕೊಡ್ತಿದ್ದಾರೆ ಟ್ವೆಂಟಿ ರುಪೀಸ್ ಕೊಡ್ತಿದಾರೆ ನೀವು ಒಂದೇ ಸಲ ಇಷ್ಟೊಂದು ರೇಟ್ ಹೇಳಿದ್ರ್ ಹೆಂಗೆ ರೀ ಕಡ್ಮೆ ಮಾಡಿರಿ ಸ್ವಲ್ಪ ಅಲ್ಲ ಅಲ್ಲ ಪರವಾಗಿಲ್ಲ ಮೂವತ್ತು ರೂಪಾಯಿ ಮಾಡ್ಕೊಳ್ರೀ ಮೂವತ್ತು ರೂಪಾಯಿ ಮಾಡಿಕೊಳ್ರೀ ಈರುಳ್ಳಿ ಎಷ್ಟು ರೀ ಕೆ ಜಿ ಅಲ್ಲ ಮೇಡಮ್ ಎಲ್ಲ ನೂರು ರೂಪಾಯ್ಗೆ ಮೂರು ಕೆ ಜಿ ಅಂದ್ರೆ ನೀವು ಇದು ಒಂದೇ ಸಲ ಐವತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಿದ್ದೀರೀ ನಾವು ಒಂದು ಮೂರು ಕೆ ಜಿ ತೊಗೊಳ್ತೀವಿ ಮೂರು ಕೆ ಜಿ ತಗೊಂತೀವಿ ಮೇಡಮ್ ನಮ್ಗೆ ಒಂದೇ ಸಲ ಮೂರು ಮೂರು ಕೆ ಜಿ ಮಾಡಿಕೊಡ್ರಿ ನಮಗೆ ವಾ ನೂರು ರೂಪಾಯಿಗೆ ಅಲ್ಲ ನಾವು ಒಂದು ಕೆ ಜಿ ಎರಡು ಕೆ ಜಿ ಅಲ್ಲ ಅಲ್ಲ ರೀ ಮೂರು ಕೆ ಜಿ ಒಂದೇ ಸಲ ತೊಗೊಳ್ತೀವಿ ಅಲ್ಲ ಐವತ್ತು ರೂಪಾಯಿ ಕೆ ಜಿ ಅಂತ ಹೇಳೀರಿ ನೀವು ಐವತ್ತು ರೂಪಾಯಿ ಕೆ ಜಿ ಅಂತ ಐವತ್ತು ರೂಪಾಯಿ ಕೆ ಜಿ ಅಂದೀರಲ್ಲ ನಾವು ನೂರು ರೂಪಾಯ್ಗೆ ಮೂರು ಕೆ ಜಿ ಕೊಡ್ರಿ ಅಂತ ಕೇಳ್ತಿದ್ದೀವಿ ಆಂ ಹಂಗಾ ಹಂಗಾದ್ರ್ ಆಯ್ತು ಬಿಡಿರಿ ಹಂಗಾರ್ ಅಷ್ಟೇ ಆಗಿ ಅಷ್ಟೇ ಆಗಲಿ ನಮಗೆ ಬದ್ನೆಕಾಯಿ ಎಷ್ಟು ರೀ ಹೌದಾ ಟ್ವೆಂಟಿ ಫೈವ್ ಮಾಡ್ಕಳಿ ರೀ ಅಲ್ಲ ರೀ ನಾವು ಇವಾಗೆಲ್ಲ ರೇಟ್ ಮಾತಾಡ್ತೀವಿ ನಮಗೆ ಒಂದು ಮೂರು ಕೆ ಜಿ ಈರುಳ್ಳಿ ಟಮಾಟ ಬದನೆಕಾಯಿ ಸ್ವಲ್ಪ ಕಾ ಹಸಿ ಮಿರ್ಚಿ ಬೇಕಾಗಿತ್ತು ಮತ್ತು ಮನೆಗೆ ತಂದು ಕೊಡ್ತೀರಾ ಮನೆಗೆ ಡೆಲ್ವರಿ ಮಾಡ್ತೀರಾ ಮಾಡ್ತೀರಾ ಆಂ ಆಯ್ತು ಆಯ್ತು ರೀ ನಾನು ಮತ್ತೆ ಕಳಿಸ್ಕೊಡ್ರಿ ನಾನು ನಿಮ್ಗೆ ಏನಿದೆ ಪೇಮೆಂಟ್ ಮಾಡ್ಬಿಡ್ತೀನಿ ಓಕೆ ರೀ ಓಕೆ